ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥ ಅಂತ ಅಂದರೆ ಅದು ಹಲ್ಮಿಡಿ ಶಾಸನ ಅದು ಇರೋದು ಬೇಲೂರು ಹತ್ರ ಯಾಕಂದರೆ ನಮಗೆ ಪವಿತ್ರವಾದ ಗ್ರಂಥ ಅಂತಲೇ ಹೇಳ್ಬೋದು ನಾವು ಹಲ್ಮಿಡಿ ಶಾಸನನ ಅದು ಪ್ರತಿಯೊಂದು ನಮ್ಮ ಧರ್ಮನ ಎತ್ತಿ ಹಿಡಿದು ಮತ್ತು ನಮ್ಮ ಕಲ್ಚರಲ್ಲಿರೋ ಏನೇನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾವು ಆ ಹಿಂದೂ ಧರ್ಮದಲ್ಲಿ ನೋಡ್ಬೋದಾಗಿದೆ ಬೇರೆ ಆ ಧರ್ಮ ಅಂತ ನೋಡಕ್ಕೆ ಹೋದಾಗ ನಮಗೆ ಹಿಂದೂ ಧರ್ಮವೇ ಬೆಟರ್ ಆಗುತ್ತೆ ಯಾಕಂತ ಅಂತ ಅಂದರೆ ಹಿಂದೂ ಧರ್ಮದಲ್ಲಿ ಹೆಣ್ಣುಮಕ್ಳು ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಾದ ರೂಢಿಗಳನ್ನ ಅಳವಡಿಸ್ಕೊಂಡಿರ್ತಾರೆ ಅವರು ಉಡೋ ಬಟ್ಟೆ ಇರ್ಬೋದು ಮತ್ತು ಆ ಆ ಬಿಂದು ಇರ್ಬೋದು ಮದ್ವೆಗಳಲ್ಲಿ ಮಾಡೋ ಶಾಸ್ತ್ರಗಳು ಇರ್ಬೋದು ಪ್ರತಿಯೊಂದು ಕೂಡ ಹಿಂದೂ ಧರ್ಮದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸತ್ತೆ ಪ್ರತಿಯೊಂದು ಶಾಸ್ತ್ರಗಳನ್ನೂ ದೇವರಿಂದ ಇರ್ಬೋದು ಎಲ್ಲದನ್ನೂ ನೀತಿ ನಿಯಮಗಳ ಮೂಲಕವೇ ಮಾಡ್ತಾರೆ ಅದೇ ರೀತಿ ಬೇರೆ ಧರ್ಮಗಳು ಇವಾ ಇವಾಗ ಹೇಳಬೇಕು ಅಂತಂದರೆ ಮುಸ್ಲಿಮ್ ಧರ್ಮ ಅಲ್ದ್ ಅದರಲ್ಲೇ ಬೇರೇ ನಿಯಮಗಳಿರುತ್ತೆ ಅದರದೇ ಪಾಲನೆಗಳಿರುತ್ತೆ ಅದನ್ನೇ ಮಾಡಬೇಕಾಗತ್ತೆ ಮತ್ತು ಬೇರೆ ಬೇರೆ ಜಾತಿಗಳಿಗೆ ಹೊಂದ್ಕೊಳೋಕ್ ಕಷ್ಟ ಆಗುತ್ತೆ ಯಾಕಂದರೆ ಮುಸ್ಲಿಮ್ ಧರ್ಮದಲ್ಲಿ ಕುರಾನ್ ಅವರು ತುಂಬ ಚೆನ್ನಾಗಿ ನಂಬ್ತಾರೆ ಕ್ರಿಶ್ಚಿಯನ್ನಲ್ಲಿ ಬೈಬಲನ್ನ ನಂಬ್ತಾರೆ ಬೈಬಲಲ್ಲಿ ಹೇಳಿರೋ ಒಂದೊಂದು ಮಾತನ್ನು ನಿಜ ಅಂದ್ಕೊಂಡು ಅವರು ಯಾವುದೇ ರೀತಿ ದೇವ್ರನ್ನ ನಂಬಲ್ಲ ಬೈಬಲಲ್ಲಿ ಇರೋ ಒಂದೊಂದು ಮಾತನ್ನು ಓದಿ ಓದಿ ಅವರು ನಾ ಎಲ್ಲದನ್ನು ಅಳವಡಿಸ್ಕೊಂಡಿರ್ತಾರೆ ಏಕಂದರೆ ಬೈಬಲಲ್ಲಿ ಇರೋ ಒಂದೊಂದು ಮಾತನ್ನೇ ನಮಿಗೆ ನಿಜ ಅದರಲ್ಲೇ ದೇವ್ರು ಇದ್ದಾನೆ ಬೇರೆ ಎಲ್ಲೂ ದೇವ್ರು ಇಲ್ಲ ನಾವು ಪೂಜೆ ಮಾಡಬಾರ್ದು ಊದುಬತ್ತಿ ಹಚ್ಬಾರ್ದು ಕರ್ಪೂರ ಹಚ್ಬಾರ್ದು ಕುಂಕುಮ ಇಡಬಾರ್ದು ಹೂ ಮುಡಿಬಾರದು ಈ ಥರ ಅವ್ರದ್ದೇ ನಿಯಮಗಳನ್ನ ಅಳವಸ್ಕೊಂಡು ಕ್ರಿಶ್ಚಿಯನ್ ಧರ್ಮದಲ್ಲಿ ಬೈಬಲ್ನ ನಂಬಿಕೊಂಡು ಬದುಕ್ತಾ ಇರೋ ಜನ ಇರ್ತಾರೆ ಇವಾಗ ಮುಸ್ಲಿಮ್ ಅಂತ ಬಂದಾಗ ಅವರು ಕುರಾನನ್ನ ನಂಬ್ತಾರೆ ಯಾಕೆ ಅಂತ ಅಂದರೆ ಕುರಾನಲ್ಲಿ ಹೇಳಿರೋ ಮಾತನ್ನೇ ದೇವರು ಅಂತ ನಂಬ್ಕೊಂಡು ಇರ್ತಾರೆ ಅವರು ಅಲ್ಲಾಹ್ ಕೂಗೋದ್ರ ಮೂಲಕ ಅವರು ಪ್ರಾರ್ಥನೆ ಮಾಡೋದನ್ನೇ ದೇವರು ಅಂತ ಅನ್ಕೊಂಡಿದ್ದಾರೆ ಅವ್ರು ಯಾವುದೇ ರೀತಿಯ ಮತ್ತು ಅವ್ರ ಉಡುಪುಗಳು ಹೇಗ್ ಇರುತ್ತೆ ಅಂತಂದರೆ ಅವರು ಬ್ರಾ ಕಪ್ಪು ಬಟ್ಟೆನೇ ಹಾಕಬೇಕು ಬೇರೆಯವ್ರಿಗೆ ಮುಖ ತೋರಿಸ್ಬಾರ್ದು ಅದೇ ರೀತಿ ಬದುಕಬೇಕು ಅದೇ ರೀತಿ ಬದುಕಬೇಕು ಅಂತಲೇ ಅವರು ಇರ್ತಾರೆ ಯಾವುದೇ ರೀತಿ ಬೇರೆ ಬೇರೆ ಥರ ಬಟ್ಟೆಗಳು ಹಾಕೋದು ಮತ್ತು ಮುಖ ಕಾಣ್ ಕಾಣದೆ ಇರೋ ಥರ ಇರ್ತಾರೆ ಮುಖ ಕಾಣ್ಸಿದ್ರೆ ದೇವರಿಗೆ ಇಷ್ಟ ಆಗಲ್ಲ ಅನ್ನೋ ಥರ ಅವ್ರದ್ದೇ ನಿಯಮಗಳನ್ನ ಹಾಕೊಂಡು ಬದುಕ್ತಾ ಇರ್ತಾರೆ ಮುಸ್ಲಿಮ್ ಮುಸ್ಲಿಮ್ ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಬಂದಾಗ ಅದು ಪ್ರತಿಯೊಂದು ಅದರಲ್ಲೇ ಬೇರೆ ಬೇರೆ ಜಾತಿಗಳಿದೆ ಆದರೆ ಅವ್ರದ್ದೇ ಆದ ನಿಯಮಗಳಿದೆ ಅದು ಎಲ್ಲದನ್ನು ಪ್ರತಿಯೊಂದೂ ನಿಯಮಗಳನ್ನ ಪಾಲಿಸ್ತಾ ಒಂದೊಂದು ಧರ್ಮದಲ್ಲಿ ಒಂದೊಂದು ನಿಯಮಗಳು ಅದೇ ರೀತಿ ಜನಗಳು ಪಾಲನೆ ಮಾಡಿಕೊಂಡು ಅಲ್ಲಿರೋ ಆ ಕುರಾನ್ಗೆ ಇರ್ಬೋದು ಬೈಬಲ್ಗೆ ಇರ್ಬೋದು ಹಿಂದು ಧರ್ಮಕ್ಕೆ ಇರ್ಬೋದು ಎಲ್ಲದಕ್ಕೂ ಅವರು ಅದರದ್ದೇ ಆದ ವ್ಯಾಲ್ಯೂನ ಕೊಡ್ತಾ ಹೋಗ್ತಾರೆ ಒಂದೊಂದು ಇದಕ್ಕೂ ಒಂದೊಂದು ವ್ಯಾಲ್ಯೂನ ಮಾಡಿ ಪ್ರತಿಯೊಂದನ್ನು ಇಷ್ಟಪಡ್ತಾ ಹೋಗ್ತಾರೆ ಹಿಂದೂ ಧರ್ಮನ ತುಂಬ ಜನ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ದೇವರನ್ನ ಪೂಜಿಸ್ತಾರೆ ದೇವರಲ್ಲೇ ಪ್ರತಿಯೊಂದು ಕಷ್ಟಗಳನ್ನ ಹೇಳ್ಕೊಂಡು ಯಾರೂ ಇಲ್ಲ ಅಂತಂದರೂ ದೇವ್ರು ಇದ್ದಾರೆ ದೇವ್ರು ನಮಗೆಲ್ಲ ಸರಿ ಮಾಡ್ತಾರೆ ದೇವ್ರಿಂದಲೇ ನಾವು ಅಂತ ಬದುಕ್ತಾ ಇರೋರೆ ಹಿಂದೂ ಧರ್ಮ ಒಂದೊಂದು ಹಬ್ಬಗಳನ್ನೂ ಬೇರೆ ಬೇರೆ ರೀತಿಯಿಂದ ಹಬ್ಬಗಳನ್ನೂ ಪ್ರತಿ ತಿಂಗ್ಳುಗಳಲ್ಲು ಒಂದೊಂದು ಹಬ್ಬಗಳನ್ನ ಮಾಡ್ತಾರೆ ಹಬ್ಬಗಳಲ್ಲಿ ದೇವ್ರನ್ನ ಪೂಜೆ ಮಾಡಿ ಅದರಲ್ಲಿ ದೇವ್ರನ್ನ ಕಂಡ್ಸಿ ಓ ದೇವರೇ ಈ ಥರವೂ ನಾವು ನೋಡ್ಬೋದು ದೇವ್ರ ಪೂಜೆ ಮಾಡಿದ್ರೆ ಮನೇಲಿ ಚೆನ್ನಾಗಿ ಇರುತ್ತೆ ಪೂಜೆಗಳನ್ನ ಚೆನ್ನಾಗಿ ಮಾಡಬೇಕು ಇಲ್ಲ ಅಂತಂದರೆ ಮನೆಗೆ ಒಳ್ಳೇದು ಆಗಲ್ಲ ಪ್ರತಿಯೊಂದು ದಿನವೂ ಮನೆ ನೀಟಾಗಿ ಇಟ್ಕೊಬೇಕು ಇಲ್ಲ ಅಂತಂದರೆ ದೇವ್ರು ನಮಿಗೆ ಒಳ್ಳೇದು ಮಾಡಲ್ಲ ಅನ್ನೋ ಒಂದೊಂದು ಧರ್ಮಗಳನ್ನೂ ಅನುಸರಿಸ ಹೋಗ್ತಾರೆ ಮತ್ತು ಮದುವೆ ಅಂತ ಬಂದಾಗ್ಲೂ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿ ಮದುವೆಗಳ್ನ ಇಟ್ಟುಕೊಂಡಿರ್ತಾರೆ ಹಿಂದೂ ಧರ್ಮ ಅಂತ ಬಂದಾಗ ಪ್ರತಿಯೊಂದು ಮದುವೆಲೂ ಒಂದೊಂದು ಶಾಸ್ತ್ರಗಳನ್ನ ಅವರು ಅಳವಡಿಸ್ಕೊಂಡಿರ್ತಾರೆ ಒಂದೊಂದು ಧರ್ಮಕ್ಕೂ ಒಂದೊಂದು ಶಾಸ್ತ್ರಗಳಿರುತ್ತೆ ಆ ಶಾಸ್ತ್ರಗಳಂತೆಯೇ ಮದುವೆನ ಮಾಡ್ತಾರೆ ಮತ್ತು ಮುಸ್ಲಿಮ್ ಅಂತ ಬಂದಾಗ ಅವ್ರು ಯಾವುದೇ ದೇವ್ರನ್ನ ದೇವ್ರ್ನ ಪೂಜೆ ಮಾಡಲ್ಲ ಅವರು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಮದುವೆ ಆಯಿತು ಅಂತ ಹೇಳಿದ್ರೇನೇ ಅಲ್ಲಿ ಮದುವೆ ಆಯಿತು ಕ್ರಿಶ್ಚಿಯನಲ್ಲೂ ಅಷ್ಟೇ ಅವರು ಉಂಗುರನ ಬದ್ಲಾಯ್ಸ್ಕೊಂಡ್ರೇ ಕ್ರಿಚ್ಯ ದೇವ್ರ ಹತ್ರ ಹೋಗ್ಬುಟ್ಟು ಜೀಸಸನ್ನ ಪ್ರಾರ್ಥನೆ ಮಾಡದ್ರೇ ಅಲ್ಲಿಗೆ ಮದುವೆ ಮುಗ್ದು ಹೋಯ್ತು ಅಂದ್ಕೊಂಡಿರ್ತಾರೆ ಇದೇ ರೀತಿಯಾಗಿ ಒಂದೊಂದು ಚಿಹ್ನೆಗಳು ಅಂತ ಅಂದರೆ ಒಂದೊಂದು ಧರ್ಮಗಳನ್ನ ಅವರು ಅಳವಡ್ಸ್ಕೊಂಡು ಅವ್ರದ್ದೇ ಆದ ರೀತಿ ನಿಯಮಗಳಲ್ಲಿ ಅವರು ಪರಿಪಾಲನೆ ಮಾಡ್ಕೊಂಡು ಹೋಗ್ತಿರೋದನ್ನ ನಾವು ಎಲ್ಲ ಕಡೆ ನೋಡ್ತಾ ಹೋಗ್ಬೋದು ಇವಾಗ ಕರ್ನಾಟಕ ಅಂತ ಬಂದಾಗ ನಾವು ಎಲ್ಲ ರೀತಿಯ ಧರ್ಮಗಳನ್ನು ಹೊಂದಿರೋರ್ನ ನೋಡ್ಬಹುದು ಆದರೆ ಹಿಂದೂಗಳನ್ನ ನಾವು ಜಾಸ್ತಿ ನೋಡ್ಬೋದು ಕೇರಳ ಅಂತ ಹೋದಾಗ ಅಲ್ಲಿ ಮುಸ್ಲಿಮ್ಸ್ಗಳನ್ನ ನೋಡ್ಬೋದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ್ದೋರನ್ನ ನೋಡ್ಬೋದು ಕ್ರಿ ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ದೇವ್ರನ್ನ ಅಷ್ಟು ನಂಬೋದಿಲ್ಲ ಅವರು ಕ್ರಿಶ್ಚಿಯನ್ಸ್ ಇರ್ಬೋದು ಆ ಥರ ಅವ್ರದ್ದೇ ಆದ ಧರ್ಮಗಳನ್ನ ಅನುಸರ್ಸ್ಕೊಂಡು ಅಲ್ಲೆಲ್ಲ ಯಾರು ದೇವ್ರುಗಳ್ನ ನಂಬ್ತಾ ಹೋಗಲ್ಲಾ ಅಲ್ಲಿರೋ ಧರ್ಮಗಳನ್ನ ನಂಬ್ತಾರೆ ಇದೇ ದೇವರು ನಾವು ಮಾಡೋ ಕೆಲ್ಸವೇ ದೇವರು ನಾವು ಚೆನ್ನಾಗಿ ದುಡಿದ್ರೆ ಅದೇ ನಮ್ನ ಎಲ್ಲರನ್ನೂ ಕಾಪಾಡೋದು ಆದರೆ ಕರ್ನಾಟಕ ಇಂಡಿಯಾದಲ್ಲಿ ಅಂತ ಬಂದಾಗ ನ್ ಇಂಡಿಯಾದಲ್ಲಿ ತುಂಬ ಎಲ್ಲ ಕಡೆ ದೇವ್ರನ್ನ ನಂಬ್ತಾರೆ

ಹಿಂದುಗಳನ್ನು ಮುಸ್ಲಿಮ್ಸ್ಗಳನ್ನ ಹತ್ರ ಸೇರಿಸಲ್ಲ ಮುಸ್ಲಿಮ್ಸ್ಗಳು ಹಿಂದೂಗಳ್ನ ಹತ್ರ ಸೇರಿಸಲ್ಲ ಯಾಕಂದರೆ ಜಾತಿ ಅಂತ ಬಂದಾಗ ಅವರು ಬೇರೆ ಬೇರೆ ರೀತಿಯೇ ನಿಯಮಗಳನ್ನ ಅನ್ಸಿರ್ಸ್ಕೊಂಡಿರ್ತಾರೆ ಅವರು ಇವ್ರು ಮನೆಗಳಿಗೆ ಹೋಗ್ಬಾರ್ದು ಇವ್ರು ಅವ್ರ ಮನೆಗಳಿಗೆ ಹೋಗ್ಬಾರ್ದು ಊಟ ಮಾಡಬಾರ್ದು ಅವ್ರ ಮನೇಲಿರಬಾರ್ದು ನಮ್ಮದೇ ಆದ ಜಾತಿಗಳಿದೆ ಅಂತ ಹೇಳಿ ಅವರು ಅನ್ಸಿರ್ಸ್ಕೊಂಡಿರ್ತಾರೆ ಅದೇ ರೀತಿ ಅವರು ಪರಿಪಾಲನೆ ಕೂಡ ಮಾಡ್ಕೊಂಡು ಹೋಗ್ತಿರ್ತಾರೆ ಅದೇ ನಾವು ಮನುಷ್ಯರಾಗಿ ಪ್ರತಿಯೊಂದು ಜಾತಿಲೂ ಒಂದೇ ಮನುಷ್ಯರೆಲ್ಲ ಒಂದೇ ಅಂದ್ಕೊಂಡು ನಾವು ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದಲೇ ಒಂದೇ ಧರ್ಮ ಅಂದ್ಕೊಂಡು ಬದುಕ್ತಾ ಹೋಗ್ಬೋದು ನಂಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ ಮತ್ತು ಹಿಂದೂ ಅಂತ ಬಂದಾಗ ತುಂಬ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ಬೋದು ಯಾಕಂದರೆ ಅವ್ರವ್ರ ಧರ್ಮಗಳನ್ನ ಅವ್ರು ಯಾರೂ ಬಿಟ್ಟು ಕೊಡೋದಿಲ್ಲ ಎಲ್ಲರೊ ಒಂದೇ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಮಕ್ಕಳುಗಳಲ್ಲೂ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅನ್ನೋ ರೀತಿಯೇ ಬೆಳೆಸ್ತಾ ಬೆಳೆಸ್ತಾ ಹೋಗಿ ಅದು ಕ್ಯಾಸ್ಟಿಸಮ್ ಅನ್ನೋದನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಅದೇ ರೀತಿ ನಾವು ಬೇರೆ ರೀತಿ ಹಂಗ್ ನೋಡಕ್ಕೆ ನೋಡ್ಬೋದಾಗುತ್ತೆ ಅದೆಲ್ಲ ತುಂಬ ನಾವು ಮುಂದೆ ವಿದ್ಯಾವಂತರಾದವ್ರು ಮುಂದೆ ಬರೋರಿಗೆ ನಾವು ಅದನ್ನು ಹೇಳಬೇಕು ಜಾತಿ ಅಂದರೆ ಒಂದೇ ಧರ್ಮ ಅದು ಎಲ್ಲರೂ ನಾವು ಎಲ್ಲರೂ ಒಂದೇ ಅಂದ್ಕೊಂಡು ಅದೇ ನಾವೇ ಮುಸ್ಲಿಮ್ಸೇ ಬೇರೇ ಕ್ರಿಶ್ಚಿಯನ್ಸೇ ಬೇರೆ ಹಿಂದುಗಳೇ ಬೇರೆ ಅಂತ ಹೋದಾಗ ಯಾವ್ದೇ ರೀತಿ ನಾವು ಒಂದು ಸಂಬಂಧಗಳನ್ನ ಯಾರ ಹತ್ರನು ಇಟ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಹಿಂದೂ ಅಂತ ಬಂದಾಗ ನಾವು ನಮ್ಮ ಧರ್ಮದಲ್ಲಿರೋದಕ್ಕೆ ನಾವು ಹಲ್ ಶಾಸನಗಳಿಗೆ ನಾವು ಒತ್ತನ್ನು ಕೊಡಬೇಕು ನಾವು ಆ ಧರ್ಮನ ಗೌರವಿಸ್ಬೇಕು ಎಲ್ಲರೊ ಅವ್ರ್ದವ್ರ್ದು ಧರ್ಮಗಳನ್ನ ಗೌರವಿಸ್ಬೇಕು ಆದರೆ ನಾವೇ ಬೇರೆ ಅವರೇ ಬೇರೆ ಬೇರೆ ಅಂತ ಹೇಳಿ ಬೇರೆ ರೀತಿ ಮಾಡಕ್ಕೆ ಹೋಗಬಾರ್ದು ಮುಸ್ಲಿಮ್ಸ್ಗಳು ಮತ್ತು ಕ್ರಿಶ್ಚಿಯನ್ಗಳು ತುಂಬ ಬೇರೆ ಬೇರೆ ಧರ್ಮಗಳನ್ನ ಅನುಸರಸ್ತಾರೆ ಅವ್ರು ನಿ ರೀತಿಗಳನ್ನ ಯಾವತ್ತೂ ಯಾರಿಗೂ ಬಿಟ್ಟುಕೊಡೋದಿಲ್ಲ ಕ್ರಿಶ್ಚಿಯನ್ ಅಂತ ಬಂದಾಗ ಅವರು ಬಿಳಿ ಬಟ್ಟೆಗಳನ್ನೇ ಹಾಕಬೇಕು ಮುಸ್ಲಿಮ್ಸ್ ಅಂತ ಬಂದಾಗ ಅವರು ಕಪ್ಪು ಬಟ್ಟೆಗಳನ್ನೇ ಹಾಕ್ಬೇಕು ಕ್ರಿಶ್ಚಿಯನ್ ಯಾವತ್ತೂ ಬರೀ ಜೀಸಸನ್ನ ಬೈಬಲನ್ನ ಓದೋದು ಮತ್ತು ಜೀಸಸನ್ನ ನೆನೆಸೋದು ಬಿಟ್ಟರೆ ಅವ್ರು ಯಾವುದೇ ರೀತಿ ದೇವ್ರುಗಳನ್ನ ಅವರು ನಂಬಕ್ಕೆ ಹೋಗದಿಲ್ಲ ಮತ್ತು ಹೂ ಮುಡಿದ್ರೇನೇ ನಮ್ಮ ದೇವ್ರಿಗೆ ಮೋಸ ಮಾಡ್ತಾ ಇದ್ದೀವಿ ಮತ್ತು ಕುಂಕುಮ ಇಟ್ರೇ ನಮ್ಮ ನಮ್ಮ ಬೈಬಲ್ಗೆ ನಾವು ಮೋಸ ಮಾಡ್ತಿದ್ದೀವಿ ಅಂದ್ಕೊಂಡು ಎಲ್ಲ ಅವರವ್ರ್ದೇ ಆ ಕ್ಯಾಸ್ಟಿಸಮನ್ನ ಮಾಡ್ತಾ ಹೋಗ್ತಾರೆ ಅದೇ ರೀತಿ ನಾವು ಎಲ್ಲವನ್ನು ಬಿಟ್ಟು ಒಳ್ಳೆಯ ರೀತಿಯಾಗಿ ಒಂದೇ ಕ್ಯಾಸ್ಟಿ ಕ್ಯಾಸ್ಟ್ ಅಂದ್ಕೊಂಡು ಒಂದೇ ಧರ್ಮ ಅಂದ್ಕೊಂಡು ಇದ್ದಾಗ ಎಲ್ಲವೂ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದಾಗತ್ತೆ ಮತ್ತು ಹಿಂದೂ ಅಂತ ಹಿಂದೂ ಧರ್ಮ ಅಂತ ಬಂದಾಗ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಯಾಕಂದರೆ ಅವ್ರು ಉಡೋ ಸೀರೆ ಇರ್ಬೋದು ಬಳೆ ಇರ್ಬೋದು ಕುಂಕುಮ ಮತ್ತು ಹೂವು ಅವ್ರು ಮಾಡೋ ಪ್ರತಿಯೊಂದು ಶಾಸ್ತ್ರಗಳಿರ್ಬೋದು ಮೆಹೆಂದಿ ಇರ್ಬೋದು ಅವ್ರು ಮಾಡೋ ಮದ್ವೆಗಳಲ್ಲಿ ಮಾಡೋ ಶಾಸ್ತ್ರಗಳಿರ್ಬೋದು ದೇವರನ್ನ ಪೂಜ್ಸೋದು ಇರ್ಬೋದು ಹಬ್ಬಗಳನ್ನ ಮಾಡೋ ರೀತಿ ಇರ್ಬೋದು ಪ್ರತಿಯೊಂದು ಹಿಂದುಗಳಿಗೆ ಅದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ ಹಬ್ಬಗಳು ಅಂತ ಅಂದಾಗ ವಿವಿಧ ರೀತಿಯ ಹಬ್ಬಗಳನ್ನ ಮಾಡ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಹಬ್ಬದಲ್ಲಿ ಮಾಡೋ ಅಡುಗೆಗಳ್ನ ಇಷ್ಟಪಟ್ಟು ತಿಂತಾರೆ ಅದನ್ನು ಎಲ್ಲರೂ ಸಂಬಂಧಿಕರನ್ನ ಕರ್ದುಬಿಟ್ಟು ಹಬ್ಬ ಮಾಡಿ ಗ್ರ್ಯಾಂಡಾಗಿ ಪ್ರತಿಯೊಂದು ಹಬ್ಬಗಳನ್ನೂ ನೀಟಾಗಿ ಅದೇ ರೀತಿ ನಿಯಮಗಳನ್ನ ಪಾಲಿಸ್ತಾ ಪ್ರತಿಯೊಂದು ತಿಂಗಳು ಒಂದೊಂದು ಹಬ್ಬ ಮಾಡಿಕೊಂಡು ಅವ್ರದ್ದೇ ಆದ ರೀತಿಲಿ ಅನ್ಸರ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಹಿಂದೂ ಧರ್ಮನ ಬೆಟರ್ ಅಂತ ಹೇಳ್ಬೋದಾಗುತ್ತೆ